ಈ ಈಗಿನ ಭಾರತದ ಆರೋಗ್ಯ ಕ್ಷೇತ್ರ ಹೇಗಿದೆ ಅಂದರೆ ಭಾರತದಲ್ಲಿ ಬೇಕಾದಷ್ಟು ಕಾಯಿಲೆಗ್ಳು ಜಾಸ್ತಿ ಆಗಿದೆ ನಾವು ಊಟ ಮಾಡುವಂತಹ ವಸ್ತುಗಳಲ್ಲೇನು ಬೇರೆಯವ್ರ ಥರದ ಯಾವುದೇ ಒಂದು ನಮಗೆ ಬೇಕಾಗಿರುವಂಥ ಆರೋಗ್ಯದ್ದು ಯಾವುದು ಸಿಗ್ತಾಯಿಲ್ಲ ಹೈಜಿನಿಕಲ್ಲೇ ಹೇಳಬೇಕಂತಂದ್ರೆ ನಮಗೆ ಪ್ರೋಟೀನು ಆಗಲಿ ವೈಟಮಿನ್ಸಾಗಲಿ ಇಂಥ ಒಂದು ಯಾವುದೇ ಒಂದು ಪದಾರ್ಥ ನಮ್ಮಲ್ಲಿ ಸಿಗ್ತಾಯಿಲ್ಲ ಎಲ್ಲಾ ಆರೋಗ್ಯವುವು ಹಾಳಾಗಿ ಹೋಗಿರೋದಕ್ ಕಾರ್ಣ ಏನಂದರೆ ಔಷಧಿಗಳ್ ಹೊಡೆದು ಹೊಡೆದು ಹೊಡೆದು ಎಲ್ಲಾ ಒಂದು ವಸ್ತುಗಳಲ್ಲೂ ಎಲ್ಲಾವ ಆರೋಗ್ಯನ್ನ ಕೆಡಿಸಿಬಿಟ್ಟಿದಾರೆ ಆ ಕಾರ್ಣಕ್ಕಾಗಿ ನಮ್ಮ ಆರೋಗ್ಯ ಹದಗೆಟ್ಟೋಕೆ ಕಾರ್ಣವಾಗಿರುತ್ತದೆ ಒಂದು ಎರಡ್ನೇದಾಗಿ ಈಗ ಕೋವಿಡ್ಡು ನಮ್ಮ ದೇಶದಲ್ಲಿ ಕೋವಿಡ್ ಅಂದರೆ ಆ ಕೋವಿಡ್ ಬಂದಿದಾಗ್ಲಿಂದ ಎಷ್ಟೋ ಜನ ಎಂತೆಂಥ ವ್ಯಕ್ತಿಗ್ಳು ಆರೋಗ್ಯ ಕೆಡಿಸಿಕೊಂಡು ತನ್ನ ಒಂದು ಪ್ರಾಣಗಳನ್ನೇ ಕಳ್ಕೊಂಡಿರ್ತಾರೆ ಭಾರತದಲ್ಲಿ ಎಷ್ಟೋ ಒಂದು ಜನ ಎಲ್ಲ ಒಂದು ಮರಣ ಹೊಂದಿರುತ್ತಾರೆ ಈ ಕಾಯ್ಲೆಗಳಿಂದ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಬೇಕಾದಷ್ಟು ಸಹಾಯವನ್ನು ಮಾಡಿ ಬೇಹಾದಷ್ಟು ಕೆಲ್ಸಗಳನ್ನು ಮಾಡಿ ಅವರವರವರ ರವ ಪ್ರಾಣಗಳನ್ನು ಉಳಿಸಿ ಬೇಕಾದ ಇಪ್ಪತ್ತು ನಾಲ್ಕು ಗಂಟೆ ನಮ್ಮ ಒಂದು ಆರೋಗ್ಯ ಇಲಾಖೆಯಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡಿರ್ತಾರೆ ಅದೇ ಥರದಲ್ಲಿ ನಮ್ಮ ದೇಶದಲ್ಲಿ ಬೇಕಾದಂಗೆ ಕಾಯಿಲೆ ಕಸಾಲೆಗಳು ಜಾಸ್ತಿ ಆದರೂ ಕೂಡ ಅದನ್ನು ತಡೆಗಟ್ಟುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಈಗ ಹೇಳಬೇಕಂದ್ರೆ ಡೆಂಗು ಡೆಂಗು ಕಾಯ್ಲೆಯಿಂದ ಎಷ್ಟೋ ಜನ ಬ್ರೈನ್ ಫಿವರ್ನಲ್ಲಿ ಬರ್ತಾರೆ ಅಂದರೆ ಬ್ರೈನಿಗೆ ಎಫೆಕ್ಟಾಗುತ್ತೆ ಡೆಂಗು ಫಿವರು ಅದು ಆ ಥರ ಆದಾಗ ಮನುಷ್ಯನಿಗೆ ಮನು ನಮ್ಮ ಒಂದು ಜ್ಞಾನವನ್ನೇ ಕಳ್ಕೊಂತೀವಿ ಬ್ರೈನ್ ಫಿವರ್ ಎಂದರೆ ನಮ್ಮ ತಲೆಗೆ ಅದು ಮೊದಲು ಅಂಟುತ್ತೆ ಹಾಗಿರುವಾಗ ನಮ್ಮ ತಲೆಯಲ್ಲಿ ಏನಿದೆ ಬ್ರೈನ್ನಲ್ಲಿ ಅದೆಲ್ಲವನ್ನು ಕಳ್ಕೊಂತೀವಿ ಜ್ಞಾನವನ್ನು ಕಳ್ಕೊಂತೀವಿ ಅದ್ರಿಂದಾ ಮರಣ ಹೊಂದುತ್ತೇವೆ ಮಲೇರಿಯಾ ಆಗಲಿ ಈ ಟೈಫಾಯ್ಡಾಗ್ಲಿ ಈ ಥರ ಒಂದು ಟಿ ಬಿ ಆಗಲಿ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಏನು ನಮ್ಮ ಒಂದು ಆರೋಗ್ಯ ಇಲಾಖೆಯಿಂದ ಭಾಳಾನೇ ಸಹಾಯ ಆಗಿದೆ ಅದೇ ಥರದಲ್ಲಿ ಭಾರತದಲ್ಲಿ ಬೇಕಾದಷ್ಟು ನಮಗೆ ಕೆಲಸ ಕಾರ್ಯಗಳುನ್ನು ಮಾಡಿ ನಮ್ಮನ್ನ ನಾವು ಕಾಪಾಡ್ಕೊಳ್ಳೊಂಗೆ ನಾವು ಎಲ್ಲ ಕಾರ್ಯಕ್ರಮಗ್ಳನ್ನು ಹಮ್ಮಿಕೊಂಡಿರ್ತಿವಿ ಇನ್ನೆನಪ್ಪಾ